ನಾವಿವಾಗ ಬೆಳೆಗಳ ಗುಣಮಟ್ಟನ ಹೆಚ್ಚಿಸೋದೋಕ್ಕೆ ಮತ್ತು ಇಳುವರಿನ ಇದು ಮಾಡೋದಕ್ಕೆ ನಾವಿವಾಗ ಸಾವಯವ ಕೃಷಿನ ಮಾಡೋದಕ್ಕೆ ಆರಂಭಿಸಿದೀವಿ ಸಾವಯವ ಕೃಷಿ ಅಂತಂತಂದರೆ ಮೊದಲು ನಾವು ಬೀಜಕ್ಕೇನು ಅದಕ್ಕೆ ಬೀಜ ಬಿತ್ತನೆ ಮಾಡೋದಕ್ಕೆ ಮುಂಚೆನೆ ಹಸುವಿನ ಸಗಣಿ ಹಸುವಿನ ಗಂಜಲ ಅದನ್ನೆಲ್ಲ ಶೇಖರಿಸಿ ಅದಕ್ಕೆ ಎರೆಹುಳುಗಳ್ನ ಬಿಟ್ಟು ಆ ಎರೆಹುಳು ಗೊಬ್ಬರ ಮಾಡ್ತೀವಿ ಅದರ ಜೊತೆಗೆ ನಾವು ಸಾವಯವ ಕೃಷಿಗೆ ಕಡಲೆ ಹಸಿದಿದ್ದು ಇದು ಧಾನ್ಯಗಳ್ನೆಲ್ಲಾ ಯೂಸ್ ಮಾಡಿ ದ್ವಿದಳ ಧಾನ್ಯಗಳನ್ನೆಲ್ಲ ಯೂಸ್ ಮಾಡಿ ಅದನ್ನೆಲ್ಲ ಪೌಡ್ರ್ ಮಾಡಿ ಅದನ್ನು ನಾವು ಗೊಬ್ಬರ ಥರ ಮಾಡಿ ಅದಕ್ಕೆ ಗಂಜಲ ಹಾಕಿ ನೆ ಅದನ್ನು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ನೆನೆಸಿಟ್ಟು ಅದನ್ನು ಗಿಡಗಳು ನೆಟ್ಟಿದಾದ್ಮೇಲೆ ಅದರ ಬುಡಗಳ್ಗಾಕಿ ಬುಡಗಳ್ಗಾಕಿ ಅದು ಚೆನ್ನಾಗಿ ಇಳುವರಿ ಕೊಡುವಂಗೆ ಚೆನ್ನಾಗಿ ಗಿಡ ಬರಬೇಕು ಫಸ್ಟು ಗಿಡಕ್ಕೆ ತಾಕತ್ತಾಗಬೇಕು ಆ ಥರ ಗಿಡಕ್ಕೆ ತಾಕತ್ತು ಏನೇನು ಬೇಕೋ ಅದನ್ನು ಫಸ್ಟ್ ಕೊಡ್ತೀವಿ ಗಿಡ ಚೆನ್ನಾಗಿ ಬಂದಿದಾದ್ಮೇಲೆ ನಾವು ಅದರ ಮೇಲುಗಡೆ ರಾಸಾಯನಿಕಗಳನ್ನ ಯಾವುದೇ ರಾಸಾಯನಿಕ ಗೊಬ್ರಗಳು ಕೂಡ ನಾವು ಯೂಸ್ ಮಾಡಲ್ಲ ಈಗ ಅದನ್ನ ಮೇಲುಗಡೆ ಚೆನ್ನಾಗಿ ಬರಬೇಕು ಅಂತಂದರೆ ಈ ಕೀಟನಾಶಕಗಳನ್ನೆಲ್ಲ ನಾವು ಉಪಯೋಗಿಸಲ್ಲ ಕೀಟನಾಶಕಗಳ ಬದಲಾಗಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಇದು ಇದನ್ನೆಲ್ಲ ನಾನು ರುಬ್ಬಿಟ್ಟು ಅದನ್ನು ನಿ ಗಂಜಲದಲ್ಲಿ ಮಿಕ್ಸ್ ಮಾ ರುಬ್ಬಿಟ್ಟು ಅದನ್ನು ಗಂಜಲದಲ್ಲಿ ಮಿಕ್ಸ್ ಮಾಡಿ ಅದನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಗಂಜಲದಲ್ಲಿ ನೀರಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನು ಶೋಧಿಸಿ ಅದನ್ನು ನೀರು ಪಂಪುಗಳ್ಗಾಕೊಂಡು ಅದನ್ನು ಗಿಡಗಳ ಮೇಲೆಲ್ಲ ಸಿಂಪಡಿಸ್ತೀವಿ ಆಗಾಗ ಸಿಂಪಡಿಸ್ತೀವಿ ನಮಗೇನದು ರೋಗ ಬರ್ತಾಯಿದೆ ಕೀಟನ ಕೀಟಗಳದ್ದೇನಾದ್ರೂ ಕಾಟ ಶುರುವಾಗ್ತದೆ ಅಂತಂದರೆ ಅದನ್ನು ಉಪ್ಯೋಗ್ಸ್ತೀವಿ ಆಮೇಲೆ ಗಿಡಗಳ ಮಧ್ಯದಲ್ಲಿ ಅಲ್ಲಲ್ಲಿ ಚೆಂಡು ಹೂವ್ದು ಗಿಡಗಳನ್ನ ಹಾಕೊತೀವಿ ಆವಾಗ ನಮಗೆ ಈ ಕೀಟಗಳ ಬಾಧೆ ಕಡಿಮೆ ಆಗತ್ತೆ ಗಿಡಗಳ ಗಣಮ್ ಗುಣಮಟ್ಟ ಹೆಚ್ಚೋದಕ್ಕೋಸ್ಕರ ನಾವು ನಮಗೆ ಸಗಣಿ ಮತ್ತು ಎರೆಹುಳು ಗೊಬ್ಬರನೇ ಮುಖ್ಯ ಮತ್ತೆ ಯಾವುದೇ ವೇಷ್ಟೇಜ್ನಾಗಲಿ ನಾವು ಅದನ್ನು ಎರೆಹುಳುಗಳನ್ನ ಬಿಟ್ಟು ಅದನ್ನು ಎರಡು ತಿಂಗಳು ಮೂರು ತಿಂಗಳು ಕೊಳೆಸಿ ಅದನ್ನು ಗೊಬ್ಬರ ಮಾಡಿಕೊಂಡು ಅದನ್ನು ಜರಡಿ ಮಾಡಿಕೊಂಡು ಮತ್ತೆ ಇದಾಕಿ ಗಿಡಗಳಿಗಾಕ್ತೀವಿ ಆಮೇಲೆ ಬೆಲ್ಲ ಮತ್ತು ಇದನ್ನು ಅದರ ಜೊತೆಗೆ ಸ್ವಲ್ಪ ಬೆಲ್ಲಾನು ಮಿಕ್ಸ್ ಮಾಡ್ತೀವಿ ಈ ಗಂಜಲದ ಜೊತೆಗೆ ಆ ಗಂಜಲದ ಜೊತೆಗೇನೆ ಮತ್ತು ಈ ಕಡಲೆ ಹಿಟ್ಟು ಅದನ್ನೆಲ್ಲ ನಾನು ಶೇಕ್ ಇದು ಮಾಡಿರ್ತೀವಲ್ಲ ಅದನ್ನು ಆಗಾಗ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀವಿ ಮತ್ತು ದೊಡ್ಡ ಪ ಫಸಲುಗಳ ಫಸಲುಗಳಾದರೆ ಅದಕ್ಕೆ ಹಿಂಡಿ ಗಾಣದಲ್ಲೋಗಿ ಆ ವೇಷ್ಟೇಜಿರೋಂಥ ಹಿಂಡಿಗಳನ್ನೆಲ್ಲ ಎಣ್ಣೆ ತೆಗಿದಿದಾದ್ಮೇಲೆ ಕಡ್ಲೆಕಾಯಿ ಹಿಂಡಿ ಅಂಥದೆಲ್ಲ ಬರುತ್ತೆ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಅದನ್ನೆಲ್ಲ ಅದನ್ನೆಲ್ಲ ತೊಗೊಂಬಂದು ಗಿಡಕ್ಕೆ ಕೊ ಬುಡಗಳ್ಗೆ ಹಾಕ್ದಾಗ ನಮಗೆ ಒಳ್ಳೆಯ ಫಸಲು ಒಳ್ಳೆಯ ಇಳುವರಿ ಎಲ್ಲಾನು ಸಿಗುತ್ತೆ ಈಗ ನಾವು ರಾಸಾಯನಿಕದ ಯಾವುದೇ ಒಂದು ರಾಸಾಯನಿಕ ಥರದ ಗೊಬ್ಬರಗಳ್ನಾಗ್ಲಿ ರಾಸಾಯನಿಕ ಕೀಟನಾಶಕಗಳನ್ನಾಗ್ಲಿ ಉಪಯೋಗಿಸಲ್ಲ ಎಲ್ಲ ಸಾವಯವ ಕೃಷಿನೇ ಮಾಡಬೇಕು ಅಂತೇಳ್ಬಿಟ್ಟು ಭೂಮಿನ ಭೂಮಿ ತಾಯಿನ ಕಾಪಾಡಬೇಕು ಅಂತೇಳ್ಬಿಟ್ಟು ನಾವು ಭೂಮಿಯ ಗುಣಮಟ್ಟ ಕೂಡ ಹೆಚ್ಚಿಸಬೇಕು ಅಂತೇಳ್ಬಿಟ್ಟು ಎಲ್ಲಾನೂ ಕೂಡ ನಾವು ಸಾವಯವ ಕೃಷಿಗೆನೇ ಹೊಂದ್ಕೊಂಡೋಗ್ತಾ ಇದ್ದೀವಿ ಆದಷ್ಟು ನಾವು ಕೆಮಿಕಲನ್ನ ಯೂಸ್ನೇ ರಾಸಾಯನಿಕಗಳನ್ನ ಯೂಸೇ ಮಾಡ್ಬಾರ್ದು ಅಂತೇಳ್ಬಿಟ್ಟು ಉಪ್ಯೋಗ್ಸ್ಬಾರ್ದು ಅಂತೇಳಿ ಮನ್ಸು ಮಾಡಿ ತುಂಬ ಕಷ್ಟಪಟ್ಟು ಈಗ ನಾವು ಗೊಬ್ಬರಗಳ್ನ ಅರ ನೈಜವಾದ ಗೊಬ್ಬರಗಳಲ್ಲೇ ಗಿಡಗಳನ್ನ ಬೆಳಿಬೇಕು ಅಂತೇಳ್ಬಿಟ್ಟು ಈ ಥರ ನಾವು ಸಾವಯವ ಕೃಷಿನ ಮಾಡ್ತೀವಿ ಆದರೆ ಗುಣಮಟ್ಟ ಹೆಚ್ಚೋದಕ್ಕೊಂದೇ ಬೆಳೆ ಒಂದೇ ಸ್ ಒಂದೇ ಇದರಲ್ಲಿ ಒಂದೇ ಬೆಳೆ ಇಡಲ್ಲ ಅದಕ್ಕೆ ಬೇರೆ ಬೇರೆ ಬೆಳೆಗಳ್ನ ಇಟ್ಕೊಂಡು ಹು ಈ ಸಲ ಒಂದ್ಸಲ ಹುರುಳಿಕಾಯಿ ಹಾಕಿದ್ರೆ ಇನ್ನೊಂದ್ಸಲ ಟೊಮೆಟೋ ಇನ್ನೊಂದ್ಸಲ ಆಲೂಗಡ್ಡೆ ಆ ಥರ ಬೇರೆ ಬೇರೆ ಫಸ್ಲುಗಳು ಇಟ್ಕೊತೀವಿ ಚಿಲ್ಲರೆ ಬೆಳೆಗಳಾದರೆ ಬೇರೆ ಬೇರೆ ಫಸಲುಗಳು ಇಟ್ಕೋತೀವಿ ದೊಡ್ಡ ದೊಡ್ಡ ಫಸಲುಗಳ ಫಸಲುಗಳು ಫಸಲುಗಳಿಗೆ ನಾವು ಗಿಡಕ್ಕೆ ಇದಕ್ಕೆ ಹಿಂಡಿಗಳನ್ನ ಉಪ್ಯೋಗಿಸ್ತೀವಿ ಬುಡಕ್ಕೆ ಯಾವುದೇ ಥರದ ಕೀಟನಾ ಕೀಟಗಳ ಕೊರತೆ ಆಗಬಾರ್ದು ಅಂತಂದ್ಬಿಟ್ಟು ನಾವು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಅದನ್ನು ಯು ಉಪ್ಯೋಗಿಸ್ತೀವಿ ಕಡ್ಲೆಕಾಯಿ ಹಿಂಡಿ ಕಡಿಮೆ ಉಪ್ಯೋಗಿಸ್ತೀವಿ ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿನ ಹೆಚ್ಚಿಗೆ ಉಪಯೋಗಿಸಿ ನೀರು ಅದಕ್ಕೆ ತಕ್ಕಂತೆ ನೀರು ಹೆಚ್ಚಿಗೆ ಕೊಡ್ತೀವಿ ಬ್ ಕ ಈಗೆಲ್ಲಾನು ಡ್ರಿಪ್ಪ ಇರಿಗೇಷನ್ ಬಂದಿರೋದ್ರಿಂದ ಯಾವಾಗಲೂ ಗಿಡಗಳು ತಂಪಾಗಿ ಚೆನ್ನಾಗಿ ಗುಣಮಟ್ಟನ ಕಾಪಾಡಿಕೊಂಡು ನಾವು ಕೊಟ್ಟಿರೋ ಗೊಬ್ರಕ್ಕೆ ತಕ್ಕಂಗೆ ನೀರೂ ಅದಕ್ಕೆ ಸಮೃದ್ಧಿಯಾಗಿ ಸಿಗತ್ತೆ ಮೊದಲಾದ್ರೆ ನಮಗೆ ಡ್ರಿಪ್ಪು ಇರಲಿಲ್ಲ ಆವಾಗ ಹನಿ ನೀರಾವರಿ ಪದ್ಧತಿ ಇಲ್ಲದೆ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿತ್ತು ನೀರು ಜಾಸ್ತಿ ಪೋಲಾಗ್ತಾಯಿತ್ತು ಈಗ ಗೊಬ್ರಗಳಿಗೆ ತಕ್ಕಂಗೆ ನೀರು ಕೊಟ್ಕೊಂಡು ಗಿಡಗಳನ್ನ ತುಂಬ ಚೆನ್ನಾಗಿ ಗುಣಮಟ್ಟನು ಕಾಪಾಡ್ತಾಯಿದ್ದೀವಿ ಮತ್ತು ಭೂಮಿಯ ಗುಣಮಟ್ಟ ಗಿಡಗಳ ಗುಣಮಟ್ಟ ಎಲ್ಲಾನು ಕಾಪಾಡ್ತಾಯಿದ್ದೀವಿ ತರಕಾರಿಗಳೂ ಅಷ್ಟೇ ಕೆಮಿಕಲಿಲ್ದಿರ ರಾಸಾಯನಿಕಗಳನ್ನ ಬಳಸದೆ ತರಕಾರಿಗಳ್ನ ಬೆಳೆದು ನಾವು ಒಳ್ಳೆಯ ಫಸಲನ್ನ ಪಡೆದು ಒಳ್ಳೆಯ ಗುಣಮಟ್ಟದ ತರಕಾರಿಗಳ್ನ ನಾವು ಮಾರ್ಕೆಟ್ಗೆ ಕೊಡ್ತಾಯಿದ್ದೀವಿ